ನಾನು ಅಧ್ಯಾಪಿಕೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಒಂದು ಹತ್ತು ವರ್ಷ ಆಯಿತು ನಾನು ಹೀಗೆ ನನ್ನ ಡಿ ಎಡ್ ಮತ್ತು ಡಿಗ್ರಿ ಎಲ್ಲ ಮುಗಿಸಿ ಒಂದು ಶಾಲೆಯಲ್ಲಿ ಒಂದು ಎರಡು ಮೂರು ಶಾಲೆಯಲ್ಲಿ ಕೆಲ್ ಫಸ್ಟ್ ನಾನು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡಿದ್ದೆ ಈಗ ಗೆಸ್ಟ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲಿಂದಲೇ ನನಗೆ ಚಿಕ್ಕಂದಿನಿಂದಲೇ ಟೀಚರ್ ಆಗಬೇಕು ಅಧ್ಯಾಪಿಕೆ ಆಗಬೇಕು ಅಂತ್ಹೇಳಿ ತುಂಬ ಆಸೆಯಿತ್ತು ಹಾಗೆ ನಾನು ಅಧ್ಯಾಪಿಕೆಯ ಅಂತ ಹೇಳಿದ್ರ್ ನನಗೆ ತುಂಬ ಖುಷಿ ಇದೆ ಮಕ್ಕಳಿಗೆ ಕಲಿಸುದು ಅಂದರೆ ನನಗೆ ಬಹಳ ಖುಷಿಯ ಸಂಗತಿ ಹಾಗೆ ಈಗ ಸಮಸ್ಯೆಗಳು ಎಲ್ಲ ಜೀವನದಲ್ಲಿ ಎಲ್ಲ ಕಡೆಯಲ್ಲಿಯೂ ಎದುರಾಗ್ತದೆ ಉದ್ಯೋಗದಲ್ಲಿ ಕೂಡ ಹಾಗೆ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗುವುದು ಹಾಗೆ ಅದಕ್ಕೆ ನಾನು ಏನು ಟೆನ್ಶನು ಒತ್ತಡದಲ್ಲಿ ಇರಲಿಕ್ಕೆ ನಾನು ಅಷ್ಟು ಇಷ್ಟಪಡುವುದಿಲ್ಲ ಯಾಕೆ ಅಂತ ಹೇಳಿದರೆ ಅದನ್ನು ತಾಳ್ಮೆಯಿಂದ ಎಲ್ಲಿ ನಾವು ಕೆಲಸ ಮಾಡುವಲ್ಲಿ ಮೊದಲನೇದಾಗಿ ಒಂದು ತಾಳ್ಮೆ ಎಂಬುದು ಬಹಳ ಮುಖ್ಯ ಮತ್ತು ಯಾವುದೇ ಸಮಸ್ಯೆ ಬಂದರೆ ಅದನ್ನು ಭಯಪಡ್ಬಾರದು ಅಂದರೆ ನಾನೀಗ ಅಧ್ಯಾಪಿಕೆಯಾಗಿ ಶಾಲೆಯಲ್ಲಿ ಇರುವಾಗ ಶಾ ಟೀಚಿಂಗ್ ಫೀಲ್ಡಲ್ಲಿ ಅಂತ ಹೇಳಿದರೆ ಏನು ಸಮಸ್ಯೆಗಳು ಈಗ ಮಕ್ಕಳು ಒಂದು ಮಕ್ಕಳು ನಮ್ಮ ಕೆ ಪಾಠವನ್ನು ಕೇಳದಿದ್ದರೆ ಕೆಲವೊಮ್ಮೆ ಸಿಟ್ಟು ಬರುವುದು ಸಹಜ ಆದರೆ ಈಗ ನಾವು ಪನಿಶ್ಮೆಂಟ್ ಅಂದರೆ ಆ ಮಕ್ಕಳಿಗೆ ಪನಿಶ್ಮೆಂಟು ಕೊಡ್ಬಾರದು ಅಂತ್ಹೇಳಿ ಇದೆ ಯಾಕೆ ಅಂತ ಹೇಳಿದರೆ ಈಗಿನ ಕಾನೂನು ಹಾಗೆ ಇದೆ ನಂತರ ಕೆಲವೊಮ್ಮೆ ಶಾಲೆಗಳಲ್ಲಿ ರಜೆಯಲ್ಲಿರ್ತಾರೆ ಅಧ್ಯಾಪಿಕೆಯರು ಟೀಚರ್ಸ್ ಎಲ್ಲ ಏನು ಅವರ ಸಮಸ್ಯೆಗಳಿಗೆ ರಜೆ ಹಾಕಿ ಕೆಲವು ಸಂದರ್ಭದಲ್ಲಿ ಎಲ್ಲ ತರಗತಿಗಳನ್ನು ಗಳಿಗೆ ಹೋಗುವಂತಹ ಒಂದು ಒತ್ತಡ ಇರ್ತದೆ ಆದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೇನೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಮಕ್ಕಳು ಗಲಾಟೆ ಮಾಡುವಾಗ ಅವರನ್ನು ಸುಮ್ಮನೆ ಕೂತುಕೊಳ್ಳುವಂತೆ ಹೇಳಲಿಕ್ಕೆ ಈಗ ಈಗ ಹರಸಾಹಸ ಪಡಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಈಗಿನ ಮಕ್ಕಳು ಕೂಡ ಬಹಳ ಮೊದಲಿನ ಮಕ್ಕಳ ಹಾಗೆ ಇಲ್ಲ ಮೊದ್ ತುಂಬ ಜೋರಾಗಿದ್ದಾರೆ ಈಗಿನ ಮಕ್ಕಳು ಟೀಚರ್ಸ ಟೀಚರ್ಸಿಗೆ ಬಹಳ ಕಷ್ಟ ಈಗಿನ ಒಂದು ಕಾಲಘಟ್ಟದಲ್ಲಿ ಅಧ್ಯಾಪಿಕೆ ಅದ್ ಟೀಚರ್ಸ್ ಫೀಲ್ಡ್ ಅಂತ ಹೇಳಿದರೆ ಒಂದು ತುಂಬ ಕಷ್ಟದ ಕೆಲಸ ಆಗಿಬಿಟ್ಟಿದೆ ಆದರೂ ಕೂಡ ಅದನ್ನು ಇಷ್ಟ ಇದ್ದರೆ ಅದು ಹೇಗೂ ಸಹ ನಮಗೆ ಅದು ಸುಲಭ ಆಗ್ತದೆ ಏನಾದ್ರು ಒಂದು ಅವರಿಗೆ ಹ ಏನು ತಿಳಿ ಹೇಳಬೇಕು ಮಕ್ಕಳಿಗೆ ಏನು ಸಮ ಇದು ಗಲಾಟೆ ಮಾಡ್ಬಾರದು ಅಂತ್ಹೇಳಿ ಆ ಒಂದು ವಾತಾವರಣವನ್ನು ಒಂದು ಆ ಗಲಾಟೆಯ ವಾತಾವರಣವನ್ನು ನಿಯಂತ್ರಣದಲ್ಲಿ ಇಡಲು ಇಡಲು ತುಂಬ ತುಂಬ ಕಷ್ಟ ಉಂಟು ಒಂದು ಶಾಲೆಯ ಮುಖ್ಯಸ್ಥರು ಒಳ್ಳೆಯ ಸರಿಯಾಗಿ ನಿಭಾಯಿಸಿದರೆ ಆ ಟೀಚರ್ಸ್ ಅಲ್ಲಿರುವ ಟೀಚರ್ಸಿಗೆ ಕೂಡ ತುಂಬ ಹೆಲ್ಪ್ ಆಗ್ತದೆ ಎಲ್ಲರೂ ಒಂದು ಸಪೋರ್ಟ್ ಆಗಿ ಇರಬೇಕು ಒಗ್ಗಟ್ಟಾಗಿರಬೇಕು ಒಂದು ಯಾವುದೇ ಉದ್ಯಾಗ್ ಉದ್ಯೋಗ ಆಗಿರಲಿ ಟೀಚರ್ಸ್ ಅಂತ್ಹೇಳಿ ಹೇಳುವುದಲ್ಲ ಯಾವುದೇ ಒಂದು ಉದ್ಯೋಗ ಕಚೇರಿಯಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಇರುವುದು ಹೊಂದಿಕೊಂಡು ವಿಶ್ವಾಸದಿಂದ ಇದ್ದರೆ ಅದೇ ಬಹಳ ಒಂದು ಪ್ಲಸ್ ಪಾಯಿಂಟ್ ಪಾಸಿಟಿವ್ ಒಂದು ಪಾಯಿಂಟ್ ಅಂತ್ಹೇಳಿ ಹೇಳ್ಬೌದು ಯಾಕೆ ಅಂತ ಹೇಳಿದರೆ ಅಲ್ಲಿ ಏನು ಗಲಾಟೆ ಅಂತಹ ಸಂದರ್ಭ ಒದಗಿ ಬಂದರೆ ಅದು ಮನೆಯಲ್ಲಿ ಕೂಡ ಸಂಸಾರದಲ್ಲಿ ಕೂಡ ಗಲಾಟೆ ಆಗುವ ಒಂದು ಸಾಧ್ಯತೆ ಒದಗಿ ಬರು ಬರ್ತದೆ ಸಾಧಾರಣವಾಗಿ ನಾವು ಹೆಚ್ಚಾಗಿ ಈಗ ಓದ್ತೇವೆ ಮಾಧ್ಯಮದಳ್ಳಿ ಎಲ್ಲ ಓದ್ತೇವೆ ಕೆಲವು ಕಡೆ ಈಗ ಅದು ಮಕ್ಕಳು ಕೂಡ ಹಾಗೆ ಈಗ ನಾನು ಒಂದು ಟೀಚರ್ ಆಗಿ ಹೇಳುದಾದರೆ ಮಕ್ಕಳಿಗೆ ಸರಿಯಾಗಿ ಒಂದು ಹೆದರಿಸಿದರೆ ಈಗಿನ ಒಂದು ಕೆಲವು ಮಕ್ಕಳು ಏನಾದರೂ ಮಾಡಿಕೊಳ್ತಾರೆ ಹಾಗೆ ತುಂಬ ಒಂದು ಒತ್ತಡದ ವಾತಾವರಣ ಈಗ ನಿರ್ಮಾಣ ಆಗಿದೆ ಆದರೂ ಕೂಡ ಒಂದು ನಾನೊಂದು ಖುಷಿಯಿಂದ ನನ್ನ ಉದ್ಯೋಗದಲ್ಲಿ ನನಗೆ ತುಂಬ ತೃಪ್ತಿಯಿದೆ ನಾನು ಮಾಡುವಂತಹ ಒಂದು ವೃತ್ತಿಯಲ್ಲಿ ನನಗೆ ತುಂಬ ತೃಪ್ತಿ ಇದೆ ಯಾಕೆ ಅಂತ ಹೇಳಿದ್ರ್ ನಾನು ಮೊದಲಿಂದಲೇ ಇಷ್ಟಪಟ್ಟಂತಹ ಒಂದು ವೃತ್ತಿ ನಮ್ಮ ಪರಿವಾರದಲ್ಲಿ ಕುಟುಂಬದಲ್ಲಿ ಕೂಡ ಹಾಗೆ ಎಲ್ಲರೂ ಅಧ್ಯಾಪನ ವೃತ್ತಿಯನ್ನೇ ವೃತ್ತಿಯಲ್ಲೇ ಇದ್ ಇರುವವರು ಇದ್ದವರು ನನ್ನ ತಂದೆ ದೊಡ್ಡಪ್ಪ ಹಾಗೆ ನಮ್ಮ ಗಂಡನ ಫ್ಯಾಮಿಲಿಯ ಕುಟುಂಬದಲ್ಲಿ ಕೂಡ ಹಾಗೆ ನನ್ನ ಅಕ್ಕಂದಿರು ಆಗಿರಲಿ ನನ್ನ ಭಾವಂದಿರು ಎಲ್ಲರೂ ಕೂಡ ಹಾಗೆ ಒಂದು ಅಧ್ಯಾಪಕ ವೃತ್ತಿಯಲ್ಲಿ ಟೀಚಿಂಗ್ ಫೀಲ್ಡಲ್ಲೇ ಇದ್ದವರು ಆದ ಕಾರಣ ನನಗದು ಸಹಜವಾಗಿಯೇ ನನಗೆ ಒಂದು ಇಷ್ಟ ಆಯಿತು ಹಾಗೆ ಹಾಗೆ ಈಗ ನಾನು ಪ್ರಸ್ತುತ ಒಂದು ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಗೌರವ ಶಿಕ್ಷಕಿ ಆಗಿ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ವಿಷಯ ಅಂತ ಹೇಳಿದರೆ ನಾನು ತೆಗ್ ಪಾಠ ಮಾಡುವ ವಿಷಯ ಹಿಂದಿ ನನಗೆ ಕುಮ್ ಹಿಂದಿ ಅಂದರೆ ತುಂಬ ಅಭಿಮಾನ ಒಂದು ರಾಷ್ಟ್ರ ಭಾಷೆ ಹಿಂದಿ ಅಂತ ಹೇಳಿದರೆ ನನಗೆ ಚಿಕ್ಕಂದಿನಿಂದಲೇ ಬಹಳ ಇಷ್ಟವಾದ ಒಂದು ವಿಷಯ ಮತ್ತು ನನ್ನ ಮಾತೃಭಾಷೆ ಕನ್ನಡ ಕನ್ನಡ ಹೇಗೂ ಮೊದಲಿನ ಸ್ಥಾನದಲ್ಲೇ ಇರ್ತದೆ ಯಾಕೆ ಅಂತ ಹೇಳಿದ್ರ್ ನಮ್ಮ ತಾಯಿನುಡಿ ಕನ್ನಡ ವನ್ನು ಎಲ್ಲಿಯೂ ನಾ ಬಿಟ್ಟು ಹಾಕಲಿಕ್ಕೆ ಸಾಧ್ಯವಿಲ್ಲ ಹಿಂದಿ ಒಲವು ಮೊದಲಿಂದಲೇ ಇತ್ತು ಆದ ಕಾರಣ ನಾನು ಹಿಂದಿ ಭಾಷೆಯನ್ನೇ ಒಂದು ಆಯ್ಕೆ ಮಾಡಿಕೊಂಡೆ ಹಾಗೆ ಮತ್ತು ಪ್ರೈವೇಟ್ ಶಾಲೆಯಲ್ಲಿರುವಾಗ ನಾನು ಎಲ್ಲ ವಿಷಯಗಳಿಗೂ ಪಾಠ ಮಾಡಬೇಕಲ್ಲ ಹೇಗೂ ಸಹ ಹಾಗೆಲ್ಲ ವಿಷಯಗಳಲ್ಲಿಯೂ ಪಾಠ ಮಾಡಿದ್ದೇನೆ ಗಣಿತ ನಂತರ ಇದು ಇ ವಿ ಎಸ್ ಅಂದರೆ ಸಮಾಜ ವಿಜ್ಞಾನ ಆಗಿರ್ಬೋದು ವಿಜ್ಞಾನ ಹಾಗೆ ಈಗ ಹೈಸ್ಕೂಲಲ್ಲಿ ಹಿಂದಿ ವಿಷಯದ ಬಗ್ಗೆ ಪಾಠ ಮಾಡ್ತಾ ಇದ್ದೇನೆ ತುಂಬ ಖುಷಿಯಾಗ್ತಾ ಇದೆ ಮಕ್ಕಳು ಕೂಡ ಒಂದು ಪ್ರೀತಿಯಿಂದ ಇರ್ತಾರೆ ಕೆಲವೊಮ್ಮೆ ಗಲಾಟೆ ಆಗ್ತದೆ ಆದರೆ ಕೂಡ ಅವರು ಮಕ್ಕಳು ತುಂಬ ಪ್ರೀತಿಯಿದೆ ಪ್ರೀತಿಯಿಂದ ಇದ್ದಾರೆ ಟೀಚರ್ ಅಂತ ಹೇಳುವ ಒಂದು ಪ್ರೀತಿ ಇದೆ ಅವರಲ್ಲಿ ಹಾಗೆ ನನಗೆ ಕೂಡ ತುಂಬ ಮಕ್ಕಳು ಅಂದರೆ ಭಾರಿ ಇಷ್ಟ ಆದ ಕಾರಣ ನನಗೆ ತುಂಬ ತೃಪ್ತಿ ಇದೆ ಹಾಗೆ ಈಗ ಸಂಘರ್ಷಗಳು ಅಂತ ಹೇಳಿದ್ರೆ ನಾನು ಹೆಚ್ಚು ಗಲಾಟೆ ಮಾಡುವವಳಲ್ಲ ಯಾರು ನನಗೆ ಒಂದು ಸಮಾಧಾನದ ವಾತಾವರಣ ಇದ್ದರೆ ಖುಷಿಯಾಗುವುದು ತುಂಬ ಗಲಾಟೆ ಮಾಡಲಿಕ್ಕೆಲ್ಲ ಸಂದರ್ಭ ಇಷ್ಟರವರೆಗೆ ನನಗೆ ಒದಗಿ ಬರಲಿಲ್ಲ ಹಾಗೆ ನಾನು ಏನಾದರೂ ಗಲಾಟೆ ಬಂದ ಸಂದರ್ಭದಲ್ಲಿ ಸುಮ್ಮನೆ ಇದ್ದು ಬಿಡಬೇಕು ಅಂತ ಹೇಳಿ ಆಗುವುದು ಯಾಕೆ ಅಂತ ಹೇಳಿದರೆ ಮಾತು ಮಾತಾಡಿದರೆ ಜಗಳ ಜಾಸ್ತಿ ಆಗುವುದು ಆದ ಕಾರಣ ಸುಮ್ಮನೆ ಇರುವುದೇ ಒಳ್ಳೆಯದು ಅಂತ ಹೇಳಿ ನನಗೆ ಕಾಣ್ತಾ ಇ ಕಾಣ್ತದೆ ಹಾಗೆ ಹಾಗೇ ಏನು ಸಂಘರ್ಷಗಳು ಬರುವ ಸಂದರ್ಭದಲ್ಲಿ ಅದೇ ನನಗೆ ತುಂಬ ವಿಶ್ವಾಸ ಇದೆ ಇಲ್ಲಿನ ಮುಖ್ಯಸ್ಥರು ಟೀಚರ್ಸ್ ಎಲ್ಲ ಅದನ್ನು ಚಂದವಾಗಿ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಇದೆ ಅವರಲ್ಲಿ ಆದ ಕಾರಣ ಇಲ್ಲಿ ಸಂಘರ್ಷಗಳು ನಾನು ಕೆಲಸ ಮಾಡುವಲ್ಲಿ ಅಂತೂ ಸಂಘರ್ಷಗಳು ಬರಲು ಸಾಧ್ಯವೇ ಇಲ್ಲ ಅಂತ್ಹೇಳಿ ನನ್ನ ಒಂದು ಭಾವನೆ ಇನ್ನು ಕು ಇನ್ನು ಮುಂದೆ ಕೂಡ ಹಾಗೆ ಆಗದಿರಲಿ ಅಂತ ಹೇಳಿ ನನ್ನ ಒಂದು

ಹಾಗೆ ಮಕ್ಕಳು ಕೂಡ ಹಾಗೆ ಈಗ ನನಗೆ ನಾನು ಕಲಿಸಿದ ವಿಷಯದಲ್ಲಿ ತುಂಬ ಒಳ್ಳೆಯ ಅಂಕಗಳು ಗಳಿಸಬೇಕು ಅಂತ ಹೇಳಿ ಒಂದು ನನಗೆ ತುಂಬ ಅಭಿಲಾಷೆ ಇದೆ ಹಾಗೆ ಅವರು ಗಳಿಸ್ತಾರೆ ಅಂತ್ಹೇಳಿ ಹೇಳುವಂತಹ ಒಂದು ವಿಶ್ವಾಸ ಕೂಡ ನನ್ನಲ್ಲಿದೆ ಯಾಕೆ ಅಂತ ಹೇಳಿದರೆ ನನ್ನಲ್ಲಿ ನಾನು ಆದ ಸಾಧ್ಯವಾದಷ್ಟು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮುಂದೆ ಕೂಡ ಮಾಡ್ತೇನೆ ಹಾಗೆ ಮಕ್ಕಳು ಕೂಡ ಒಳ್ಳೆಯ ಅಂಕಗಳ ಲಭಿಸುವಂತೆ ಮಾಡುವುದು ಕೂಡ ನಮ್ಮ ಕರ್ತವ್ಯ ಮತ್ತು ಒಂದು ಟೀಚರ್ ಆಗಿ ನಮ್ಮ ಎಲ್ ಯಾರು ದಡ್ಡರಿದ್ದಾರೆ ಅವರನ್ನು ಮುಂದೆ ತರಬೇಕು ನಾವು ಇದು ಉಷಾ ಹುಷಾರಿದ್ದ ಮಕ್ಕಳಿಗೇ ನಾವು ಹೆಚ್ಚು ಕಾನ್ಸ್ ಇದು ಗಮನ ಕೊಡದೆ ಆ ಕಲಿಯಲು ಸ್ವಲ್ಪ ಹಿಂದೆ ಇದ್ದವರನ್ನು ಮುಂದೆ ತರುವಂತಹ ಒಂದು ಕೆಲಸವನ್ನು ನಾವು ಮಾಡಿದರೆ ಮಾತ್ರ ನಮಗೆ ಅದೊಂದು ತೃಪ್ತಿ ಅವರನ್ನು ಮುಂದೆ ತಂದು ಅವರನ್ನು ಸಫಲ ಪಾಸು ಸಫಲರಾಗುವಂತೆ ಉತ್ತೀರ್ಣರಾಗುವಂತೆ ಮಾಡಿ ಮಾಡ್ಲ್ ಮಾಡುವುದು ಒಂದು ಒಡಾ ಖುಷಿ ಕೊಡುವಂತಹ ಒಂದು ವಿಷಯ ಅಂತ್ಹೇಳಿ ನಾನು ನಂಬಿದ್ದೇನೆ ಹಾಗೇ ನಾನು ತುಂಬ ಇದಕ್ಕಾಗಿ ಪ್ರಯತ್ನಪಡ್ತೇನೆ